ಅಲೋ ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ನಮ್ಮ ಹೆಸ್ರೂ ಪ್ರಮೋದ್ ಅಂತ ಸರೂ ನೀವು ಗೈಡು ವಾಸೀಮ ಅವ್ರಾ ಸರ್ ಮಾತಾಡ್ತ ಇರೋದು ಸರ್ ನಾವು ಬಳ್ಳಾರಿಯಿಂದ ಕೋಲಾರ್ಗೆ ಟೂರಿಸ್ಟ್ ಆಗಿ ಕೋಲಾರಕ್ಕೆ ಬರ್ತಾ ಇದಿವಿ ಸರ್ ನಾವು ಕೋಲಾರ ಮುಳ್ಬಾಗಿಲ್ಗೆ ಸರು ಇದೆ ಇದೆ ನಾವು ಅಲ್ಲಿ ಇದು ಎಲ್ಲ ಗೂಗಲ್ಲಿ ಚೆಕ್ ಮಾಡಿದೀವಿ ಕೋಲಾರಲ್ಲಿ ಪ್ಲೇಸಸ್ಸು ಈ ಅದು ಅದೇ ಸರ್ ನಾವು ನಾವು ನೋಡು ನಾವು ಗೂಗಲಲ್ಲಿ ನೋಡಿದ್ದು ಅಂತರ ಗಂಗೆ ಸೋಮೇಶ್ವರ ಟೆಂಪಲ್ಲು ಮತ್ತೆ ಕೋಲಾರಮ್ಮ ದೇವಸ್ಥಾನ ಮತ್ತೆ ಮುಳಬಾಗ್ಲಲ್ಲಿ ಆಂಜ್ನೇಯನ ದೇವಸ್ಥಾನ ಮತ್ತೇ

ಹೌದ ಸರ್ ಈ ಕೋಲದೇವಿ ಏನು ದೇವಸ್ಥಾನ ಸರ್ ಇರೋದು ಹಾಂ ಗರುಡ ದೇವಾಲಯ ಹೌದಾ ಸರ್ ಸರ್ ಅದು ಕೋಲಾರಿಂದ ಮುಳಬಾಗ್ಲು ಎಷ್ಟು ದೂರ ಆಗುತ್ತೆ ಸರ್ ಹೌದ ಸರ್ ಹೌದಾ ಸರ್ ಅವನಿಯಲ್ಲಿ ಏನು ಸರು ಅದು ವಿಶೇಷ ಅವನಿದು ಹಾಂ ಹೌದು ಸರ್ ಹೌದ ಸರ್ ಹೌದ ಸರ್ ಅದು ಕಪ್ಪು ಶಿಲೆ ಬಂಡೆಯಲ್ಲೆಲ್ಲ ಒಂದೇ ಶಿಲೆಯಲ್ಲಿರೊ ಒಂದೇ ಕಲ್ಲಲ್ಲಿ ನಿರ್ಮಾಣ ಮಾಡಿರೋದಂತೆ ಹೌದ ಸರ್ ಅದು ಹಾಂ ಸರ್ ನಾವು ನೆಕ್ಸ್ಟ್ ವೀಕ್ ಅಲ್ಲೆ ಬರ್ತೀವಿ ಸರ್ ನಾವು ಕೋಲಾರ ವಿಝಿಟ್ ಕೊಡ್ತೀವಿ ಸರ್ ನಿಮ್ದು ಎಲ್ಲ ಪ್ಲೇಸಸ್ ತೋರ್ಸಾಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ ಸರ್ ಹಾಂ ಅದೆ ನಾವು ಒಂದು ಎರಡು ಮೂರು ದಿನ ಇರ್ತಿವಿ ಸರ್ ಅಂದರೆ ನೀವು ಕೋಲಾರಲ್ಲಿ ಎಲ್ಲ ಪ್ಲೇಸಸ್ ಕವರ್ ಮಾಡಾಕೆ ನೀವು ಎಷ್ಟು ದಿನ ತಗೊತಿರಿ ಸರ್ ಹಾಂ ಎಷ್ಟು ಮತ್ತೆ ಇದು ಅಲ್ಲಿ ಇಲ್ಲೆಲ್ಲೋ ಕೋಟಿಲಿಂಗ ಅಂತ ಕೇಳಿದಿನಿ ಸರ್ ಅದು ಸರ್

ಹೌದ ಸರ್ ಮಾ ಎಷ್ಟು ಚಾರ್ಜ್ ಮಾಡ್ತಿರಿ ಸರ್ ಇವೆಲ್ಲ ತೋರ್ಸೋಕ್ ನೀವು ಸರ್ ನಾವು ಫ್ಯಾಮಿಲಿ ಒಂದು ಮೂರು ಜನ ಬರ್ತಾ ಇದಿವಿ ಸರ್ ಹಾಂ ಇಲ್ಲ ಸರ್ ಬಸ್ಸಲ್ಲಿ ಬರ್ತೀವಿ ನೀವೇ ವ್ಯವಸ್ಥೆ ಉಳ್ಕೊಳಕ್ಕೆ ಊಟದ ವ್ಯವಸ್ಥೆ ಎಲ್ಲ ನೀವೇ ಮಾಡ್ಬೇಕು ಸರ್ ಗೊತ್ತಿರೊ ಕೋಲಾರಲ್ಲಿ ಹಾಂ ಸರ್ ನೀವು ಕೋಲಾರ ಓಟ್ಲ್ ಅಲ್ಲಿ ಯಾವ್ದು ಏನು ಫೇಮಸ್ ಸರ್ ಎಲ್ಲಿ ಸರ್ ಮುಳಬಾಗ್ಲಾಗ ಸರ್ ಸರ್ ಮತ್ತೆ ಇದು ನಾನ್ವೆಜ್ ಸರ್ ನಾನ್ವೆಜ್ ಸರ್

ಹಾಂ ಸರಿ ಸರ್ ಇವಾಗ ನೀವು ಸರ್ ನೀವು ಎಲ್ಲ ಪ್ಲೇಸಸ್ ತೋರ್ಸಾಕೆ ನೀವು ಒಂದು ಟೂರಿಸ್ಟ್ ಆಗಿ ಗೈಡ್ ಆಗಿ ನೀವು ಎಷ್ಟು ತಗೊಂತಿರ ಸರ್ ಎಷ್ಟು ಚಾರ್ಜ್ ಮಾಡ್ತೀರ ಒಬ್ರಗೆ ಇಲ್ಲ ದಿನಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರ ಹಾಂ ಸರ್ ನೀವು ನೀವು ಬರೊಲ್ಲ ಸರ್ ಹಾಂ ಎಷ್ಟು ಚಾರ್ಜ್ ಮಾಡ್ತಿರ ಸರ್ ಹೌದ ಸರ್ ಮತ್ತೆ ಉಳ್ಕೊಳಾಕೆ ರೂಮ್ ರೂಮ್ ವ್ಯವಸ್ಥೆ ಎಲ್ಲ ಸರ್ ಹಾಂ ಸರಿ ಹೌದ ಸರ್ ಹಾಂ ಹಾಂ ಸರಿ ಸರ್ ನಾವು ನೆಕ್ಸ್ಟ್ ವೀಕೂ ವಿಝಿಟ್ ಕೊಡ್ತಿವಿ ಕೋಲಾರ್ಗೆ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಿವಿ ಸರ್ ಹಾಂ ಸರಿ ಸರ್ ಹಾಂ ಟ್ಯಾಂಕ್ ಯು ಸರ್